ಹದಿನೇಳು ಮೇ ಸಾವಿರದ ಒಂಬೈನೂರ ಎಂಬತ್ತೆರಡು ನಾಲ್ಕು ಅಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನಾಲ್ಕು ಮೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಪ್ಪತ್ತೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ಅರುವತ್ತೊಂದು ಇಪ್ಪತ್ತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತೈದು